ನಾನು ನನ್ನ ಬದುಕಿನಲ್ಲಿ ಎದುರಿಸಿದ್ದು ಅತಿ ದೊಡ್ಡ ಸವಾಲು ಅಂದರೆ ನನ್ನ ಬಸ್ ಆಗಿದ್ದ ಸಂದರ್ಭದಲ್ಲಿ ನನ್ನ ಹಸ್ಬೆಂಡೊಂದು ಬಿಸ್ನೆಸ್ ಮಾಡ್ತಾಯಿದ್ದರು ಶಾಪ್ ನಾನಲ್ಲೇ ಇರ್ತಾಯಿದ್ದೆ ಬಟ್ ನಾನು ಕನ್ಸಿವ್ ಟೈಮಲ್ಲೇ ಅದು ಲಾಸಿಗೆ ಬಂತು ಅಂದರೆ ಏನು ಸೇಲ್ಸ್ ಆಗ್ತಾಯಿರ್ಲಿಲ್ಲ ನಾವು ಆ ಟೈಮಲ್ಲಿ ತುಂಬ ಕಷ್ಟಪಟ್ವಿ ಅಂದರೆ ನನಗೆ ಮೆಡಿಸಿನ್ಸ್ ಹೋಗೋದಕ್ಕೂ ಹಣ ಇರ್ತಿರಲಿಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗೋದಕ್ಕೂ ತುಂಬ ಸಾಲುಗಳಾದವು ಅದನ್ನು ಇವ್ರ ಫ್ರೆಂಡ್ ಹತ್ತಿರ ಒಬ್ರ ಹತ್ರನೇ ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ ಅವ್ರು ನಮ್ಮ ಮೋಸದಿಂದಲೇ ಆ್ಯಕ್ಚುಲಿ ಸೇಲ್ ಮಾಡಿದರು ಅದು ನಮ್ಗೆ ಎಂಡಿಗ್ ಗೊತ್ತಾಯಿತು ಮೂರು ಲಕ್ಷಕ್ಕೆ ಹೋಗೋ ಅಂಗಡೀನ ನಮ್ಗೆ ನಮ್ಮಿಂದ ಆರು ಲಕ್ಷ ಹಣ ಕೊಟ್ಟು ತಗೊಂಡ್ಬಿಟ್ಟಿದ್ರು ಅದು ನೆಕ್ಸ್ಟ್ ನಮ್ಗೆ ಸೇಲ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಯಿತು ತುಂಬ ಸಾಲ ಆಯಿತು ಅದು ನಮಗೆ ಹೆವಿ ಅಂದರೆ ನಾನು ಆವಾಗ ಬೇರೆ ಮೊದಲೇ ಪ್ರೆಗ್ನೆಂಟ್ ಆಗಿರೋದರಿಂದ ನನಗೆ ಹೆವಿ ಟೆನ್ಷನ್ ತಗೊಳ್ಳೋಕಾಗ್ತಿಲ್ಲ ಹಸ್ಬೆಂಡ್ಗವ್ರು ಒಬ್ಬರೆ ದುಡಿಯೋದು ಆ ಟೈಮಲ್ಲಿ ನನ್ನ ತುಂಬ ಕೇರ್ ಮಾಡಬೇಕಿತ್ತು ಆ ಸೈಡ್ ಬಿಸ್ನೆಸನ್ನು ತುಂಬ ಲಾಸಾದ್ದರಿಂದ ಅವರು ತುಂಬ ಟೆನ್ಷನ್ ತಗೊಂಡ್ರು ಹಾಗೋ ಹೀಗೋ ಹೆಂಗಾರು ಮಾಡಿ ನಾವದನ್ನು ಸೇಲ್ ಮಾಡಬೇಕಂದ್ಕೊಂಡು ತುಂಬ ಕಷ್ಟಪಟ್ಟು ಎಂಟು ಲಕ್ಷದ್ವರೆಗೆ ನಾವದನ್ನು ಖರ್ಚು ಮಾಡಿದ್ವಿ ಆರು ಲಕ್ಷ ಕೊಟ್ಟು ತಗೊಂಡಿದ್ವಿ ಕೊನೆಗದು ಮೂರು ಲಕ್ಷಕ್ಕೆ ಸೇಲಾಗಿ ಹೋಯಿತು ಅದನ್ನು ಒಂದು ಸೇಲ್ ಮಾಡೋದೇ ದೊಡ್ಡ ನಮಗೊಂದು ಸವಾಲಾಗಿಬಿಡ್ತು ಆ ಟೈಮಲ್ಲಿ ಯಾಕೆಂದರೆ ಅಲ್ಲಿಗೆ ಜನ ಹಾಕೊಳ್ಳೋಕು ನಮ್ಮ ಹತ್ರ ದುಡ್ಡಿಲ್ಲ ಜನ ಹಾಕೊಂಡ್ರೆ ಅವರಿಗೆ ಸಂಬಳ ಕೊಡಬೇಕಿತ್ತು ಹಾಂ ಅದಕ್ಕೋಸ್ಕರ ನಾನೇ ಹೋಗ್ತಿದ್ದೆ ಎಂಟು ತಿಂಗಳ್ವರೆಗೂ ಎಂಟು ತಿಂಗ್ಳ ಮೇಲೆ ನನಗೆ ಹೋಗೋಕ್ಕಾಗೋಲ್ಲ ಅಲ್ಲ ಡೆಲಿವರಿ ಆಗುತ್ತಲ್ವ ಅದಕ್ಕೋಸ್ಕರಾಗಿ ಅಂಗ್ಡಿಗೆ ನಾವು ಸೇಲೇ ಮಾಡಬೇಕಿತ್ತು ಯಾಕೆಂದರೆ ನಿಮ್ಮ ಹಸ್ಬೆಂಡು ಇದನ್ನ ನಮ್ಮ ಅಂದರೆ ಅದೇ ಬಿಸ್ನೆಸ್ ಅವ್ನ ನಂಬ್ಕೊಳ್ಳೋಕಾಗೋಲ್ಲ ಅಂದ್ಕೊಂಡು ಅವರು ಜಾಬ್ ಮಾಡ್ತಿದ್ದರು ನನ್ನ ಅಂಗ್ಡಿಯಲ್ಲಿ ಕೂರಿಸಿದ್ದರು ಅವರು ಮತ್ತು ಅದನ್ನು ಆಲ್ರೆಡಿ ಲಾಸನ್ನು ನಡೆದದ್ದರಿಂದ ಅವ್ರು ಕೆಲಸ ಬಿಟ್ಟಲ್ಲಿ ಕೂತ್ಕೊಳ್ಳೋಕ್ಕಾಗೋಲ್ಲಲ್ಲ ಹಾಗಾಗಿ ನಾವದನ್ನು ಸೇಲ್ ಮಾಡೋ ಪರಿಸ್ಥಿತಿ ಬಂತು ತುಂಬ ಕಷ್ಟಪಟ್ಟು ತುಂಬ ಸೈಡೆಲ್ಲ ಜನ ಹುಡುಕಿ ನಾವದನ್ನು ಕೊನೆಯದಾಗಿ ಮಾರಾಟ ಮಾಡಿದ್ವಿ ಮಾರಾಟ ಮಾಡಿದ್ವಿ ಹೇಳೋಕ್ಕಿಂತ ಅದನ್ನ ಫುಲ್ ಲಾಸಲ್ಲೇ ಕೊಟ್ಬಿಟ್ವಿ ನಾವು ನಾವು ತಗೊಂಡಿದ್ದು ಆರು ಲಕ್ಷಕ್ಕೆಂದ್ರೆ ಅದನ್ನು ಕೊಟ್ಟಿದ್ದು ಮೂರು ಲಕ್ಷಕ್ಕೆ ನಮಗಲ್ಲಿ ಆಲ್ರೆಡಿ ಐದಾರು ಲಕ್ಷ ಲಾಸ್ ಆಗಿ ಹೋಗೋದು ಅದು ನಂದು ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ಹೆವಿ ಪೆಟ್ಟು ಬಿತ್ತು ನನ್ನದು ಶ್ರೀಮಂತ ಕಾರ್ಯಕ್ರಮ ಮಗು ತೊಟ್ಟಿಲಿಗೆ ಯಾವುದಕ್ಕೂ ನಮ್ಮ ಹತ್ರ ಹಣ ಇಲ್ಲದಿರೋ ಪರಿಸ್ಥಿತಿ ಬಂದ್ಬಿಡ್ತು ಅದಾದ್ಮೇಲೂ ನಮಗೆ ತುಂಬನೇ ಕಷ್ಟ ಆಯಿತು ನನ್ನ ಡೆಲ್ವರಿ ಆಯಿತು ನಂಗೆ ಡಾಲ್ ಮನೆ ಡೆಲ್ವರಿ ಆಗೋದ್ರಲ್ಲಿತ್ತು ಆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಅವಳು ಸ್ವಲ್ಪ ಪ್ರಾಬ್ಲಮ್ಮಾಗಿ ಹೊಟ್ಟೆ ಒಳಗಡೆ ನಾನು ನಾರ್ಮಲ್ ಡೆಲಿವರಿಯಿಂದ ಸೀ ಸೆಕ್ಷನ್ ಹೋಗಬೇಕಾಯ್ತು ಅಲ್ಲಿ ನನಗೆ ಸೇ ಸೆಕ್ಷನ್ ಮಾಡಿದರು ಅದಾದ ನಂತ್ರ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾಗಲೂ ನಮ್ಮ ಕೈಯ್ಯಲ್ಲಿ ಏನೂ ಇರಲಿಲ್ಲ ಹಾಗೋ ಹೀಗೋ ಪರಿಸ್ಥಿತಿ ತೋಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟರಲ್ಲೇ ಅಮ್ಮ ಅಂತ ಆರಲ್ಲ ಅಂದರೆ ಅದೊಂದು ಚಿಕನ್ ಪಾಕ್ಸ್ ಟೈಪು ಬಟ್ ನಮ್ಮೂರಲ್ಲೆಲ್ಲ ಅಮ್ಮ ಅಂತಾರೆ ಬಟ್ ಇಂಗ್ಲೀಷಲ್ಲಿ ಅದಕ್ಕೆ ಚಿಕನ್ ಪಾಕ್ಸ್ ಅಂತಾರೆ ಹಸಿ ಬಾಣಂತಿ ನಾನು ಒಂದು ತಿಂಗಳಿದ್ದಾಗ್ಲೇ ನನಗದಾಗೋಯಿತು ನನಗೆಂದ್ರೆ ಫಸ್ಟ್ ನಮ್ಮ ಹಸ್ಬೆಂಡಿಗಾಯಿತು ಅವ್ರು ಅದು ವಿದಿನ್ ಟು ಡೇಸಿಗೆ ನನಗಾಯಿತು ಅದು ಸೊ ನನಗೆ ಮಗುವಿಂದ ದೂರ ಓಡೋಕೆ ಸಜೆಷನ್ ಮಾಡಿದರು ಡಾಕ್ಟ್ರು ನನ್ನೊಂದು ರೂಮು ನನ್ನ ಹಸ್ಬೆಂಡ್ ಒಂದು ರೂಮು ನನ್ನ ಮಗು ಒಂದು ರೂಮು ಹಿಂಗೆ ನಾವು ಮೂರೂ ಜನ ಒಂದೊಂದು ರೂಮಲ್ಲಿದ್ವಿ ಅವ್ರಿಗೆ ಫೀಡಿಂಗ್ ಮಾಡೋಕೆ ಆಗ್ತಿರಲಿಲ್ಲ ನನಗೆ ಬೇರೆ ಬಾಣಂತಿ ಅದರಿಂದ ನನಗೆ ಹೆವಿಯಾಗಿ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಎಲ್ಲ ಮಾಡಿದ್ರು ನಾನು ಒನ್ ವೀಕ್ ಮಗು ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿದ್ದೆ ಆಮೇಲೆ ಅವ್ಳಿಗೆ ಫೀಡಿಂಗ್ ಮಾಡೋಕ್ಕಾಗೋಲ್ಲ ಟೋಟಲಿ ಒನ್ ಮಂತ್ ಅವಳಿಂದ ದೂರ ಇರೋ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಅವ್ಳನ್ನ ನೋಡೋಕ್ಕೆಲ್ಲ ಮುಟ್ಟೋಕ್ಕೆಲ್ಲ ಅದು ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ನನ್ನದು ಬಾಣಂತನದಲ್ಲಿ ನಮ್ಮ ಜೀವನದ ಅತಿ ದೊಡ್ಡ ಸವಾಲನ್ನು ನಾವು ನಾವು ಗಂಡ ಹೆಂಡತಿ ತುಂಬ ಅನ್ಭವಿಸ್ಬಿಟ್ವಿ